ಈಗ ಅಡ್ಗಿ ಬಗ್ಗೆ ಹೇಳ್ಬೇಕಂದ್ರ ನಾನು ನಮ್ಮ ಮನ್ಯಾಗ ನಾನು ಅಡ್ಗಿ ಮಾಡಕಿ ನನ್ನ ಮನ್ಯಾಗ ನಾನು ಅಡ್ಗಿ ಮಾಡಕಿ ಯಾವಾಗಲು ಯಾಕಂದ್ರ ನಾನು ಮನ್ಯಾಗ ಒಬ್ಬಾಕಿ ಇದೂರು ನಮ್ಮ ಹಸ್ಬೆಂಡ ವರ್ಕಿಗ್ ಹೋಗೋರು ಮತ್ತು ನನ್ನ ನನ್ನ ಮಕ್ಕಳು ಸಣ್ಣ್ ಸಣ್ಣವ್ರು ಬೆಳಗ್ಗೆ ಎದ್ರ ಅಡ್ಗಿದ ಚಾ ಈಗ ಫಸ್ಟ್ ಚಾ ಕಾಸಿ ಎಲ್ಲರು ಚಾ ಕೊಟ್ಟಿಗೆ ನಡೆ ಮಕ್ಕಳಿಗೆ ಇದ ನಾ ಟಿಫಿನ್ ಮಾಡಿ ಅವ್ರ್ಗ ಅವ್ರ್ಗು ಬೆಳಗ್ಗೆ ಚಾ ಬಿಸ್ಕಿಟ್ ಕೊಟ್ಮೇಲೆ ಅಡ್ಗಿ ಟಿಫಿನ್ ಮಾಡ್ಬೇಕು ಟಿಫಿನ್ ಮಾಡೋವರೆಗು ಟಿಫಿನ್ ಬಾಕ್ಸ್ ಕಟ್ಟಿ ನ ಹಸ್ಬೆಂಡ್ಗೆ ಅವ್ರ ಡ್ರೈವರ್ಲ ಮಧ್ಯಾಹ್ನ ಟೈಮ್ದಾಗ್ ಅಡ್ಗಿ ಅಡ್ಗಿ ಊಟಕ್ಕೆ ಬರುದಿಲ್ಲ ಅದ್ಕ ಮನೆಯಲ್ಲೇ ಅಡ್ಗಿ ಮಾಡುದ ಅಡ್ಗಿ ಮಾಡುದ್ರಾಗ ನಮ್ಗ ಇಚ್ಛೆ ಇದೆವ ಇಷ್ಟ ಆಗ್ತೈತಿ ಅಡ್ಗಿ ಮಾಡುದ್ರಾಗ ಅದು ಇಷ್ಟ ಆಗ್ತೈತ ಆದ್ರ ನಂಗೆ ಅಡ್ಗಿ ಮಾಡುದ್ರಾಗಂದ್ರ ನಾನ್ ವೆಜ್ ಅಂತ್ರು ನಂಗೆ ಭಾಳ ಇಷ್ಟ ಇಷ್ಟಾನ ಆಗುದಿಲ್ಲ ನಾ ಅದು ತಿನ್ನುದಿಲ್ಲ ಹೀಗಾಗಿ ನಾ ವೆಜಿಟೇರ್ಯನ್ ಮಾಡ್ಲಿಕ್ಕೆ ಭಾಳ ಇಷ್ಟಪಡ್ತೀನಿ ಅದ್ರಾಗ ಕ ನಮ್ಮ ಹಸ್ಬೆಂಡ್ಗಂದರೆ ಎಣ್ಣೆ ಒಳ್ಗ ಕರ್ದಿದ್ದ ಐಟಮ್ಸ್ ಅಂದ್ರ ಭಾಳ ಇಷ್ಟಕತೆ ಬಜೀ ಒಳಗ ಆ ಬಜಿ ಒಳಗಂದ್ರ ಇದು ಭಾಳ ಇಷ್ಟ ಕಡ್ಲಿ ಬೆಳಿ ವಡಾ ಅದು ಹೆಂಗೆ ಮಾಡ್ತರಂದ್ರ ಅದು ಹೆಂಗೆ ಮಾಡ್ತರಂದ್ರಾ ನಮ್ಮ ಹಸ್ಬೆಂಡ್ಗೂ ನಾ ಅವ್ನ ಕಲ್ಸಿ ಕೊಟ್ನೆ ಹಿಂಗೆ ಮಾಡ್ಬೇಕು ಅದನ್ನ ಪಸ್ಟಿಗೆ ನಾನು ಕಡ್ಲಿ ಬ್ಯಾಳಿ ನೆನೆಯಕ್ಕೆ ಇಡ್ಬೇಕು ಕಡ್ಲಿ ಬೇಳೆ ನೆನಿಯಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ಉದ್ದಿನ ಬ್ಯಾಳೆ ಹಾಕಿ ಸೊಲ್ಪೊತ್ತು ನೆನಿಯಕಿಟ್ಟು ಒಂದೆರಡು ಮೂರು ನಾಲ್ಕು ಗಂಟೆ ನೆನಿಯಕ್ಕಿಟ್ಟರೂ ಅಡ್ಡಿಯಿಲ್ಲ ಅದಕ್ಕ ನೆನಿಯಕಿಟ್ಟ ಮೇಲೆ ಒಂದು ಸ್ವಲ್ಪ ಸಬ್ಬಸ್ಗಿ ಮತ್ತು ಹಸಿಮೆಣ್ಸಿನ ಕಾಯಿ ಕೋತಂಬರಿ ಕೋತಂಬರಿ ಹಾಕಿ ಎಲ್ಲಾ ಕಲಿಸ ಬೇಕು ಅದಾದ್ಮೇಲೆ ಬ ಕಡ್ಲಿ ಬ್ಯಾಳಿ ಫುಲ್ ಸಣ್ಣಗ್ನು ರುಬ್ಬಾರ್ದು ನಾವು ಅಜ್ಡ ಬಜ್ಡ ರುಬ್ಬೇಕು ರುಬ್ಬಿ ಅದಕ್ಕೆ ಎಲ್ಲಾ ಚಂದಗ ಅವೆಲ್ಲನ ಹಚ್ಚಿಕೊಂಡಿದ್ದ ಉಳ್ಳಾಗಡ್ಡಿ ಮತ್ತು ಸಬ್ಬಸ್ಗಿ ಉಪ್ಪು ಹಸಿಮೆಣ್ಸಿನ ಕಾಯಿ ಎಲ್ಲಾ ಐಟಮ್ ಚಲೊತ್ ಕಲ್ಸ್ಕೊಂಡು ಒಟ್ಟೆ ನೀರು ಹಾಕೋಬಾರ್ದು ಹಂಗೆ ಕಲ್ಸೊಬೇಕು ಒಂದು ಕೈಯಾಗ ಇದನ್ನ ರೌಂಡ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಕೈಯಿಂದ ಒತ್ತಿ ಎಣ್ಣೆ ಒಳಗೆ ಕರ್ದು ಬಿಟ್ಟರೆ ಹೊಂಬಣ್ಣಕ್ಕೆ ಬರು ಮಟ್ಟ ಕರಿಬೇಕು ಅಂತ ಹೇಳಿದ್ದೆ ಒಂದಿನ ಅವರು ಅದ್ರದ್ದು ಟ್ರೈ ಮಾಡಿ ಅವರು ಭಾಳ ಅಂದ್ರ ಕರ್ದಿದ್ದ ಐಟಮ್ದಾಗ ನಮ್ಗ ಒಮ್ಮೊಮ್ಮೆ ಮಾಡ್ಕೊಡ್ತಾರ ಮಿರ್ಚೀ ನಾನು ಮಾಡಿ ಕೊಡ್ತೆ ನಾ ಮಾಡಿ ಕೊಡುದಂದ್ರ ಇನ್ನು ಇಷ್ಟಪಡ್ತಾರೆ ಅವ್ರ ಬಜ್ಜಿಗಿ ನನ್ನ ಮಕ್ಳಗೆ ಜಾಸ್ತಿ ಅಂದ್ರ ಈವ್ನಿಂಗ್ ಟೈಮ್ದಾಗ ಮ್ಯಾಗಿ ಮಾಡ್ಕೊಡ್ತೇನಿ ಬೆಳಗಿನ ಟೈಮ್ದಾಗಂದ್ರ ಅಡ್ಗಿ ಮತ್ತು ಟಿಫಿನ್ ಎಲ್ಲಾ ಆಗೇ ಬಿಡ್ತೈತಿ ನಮ್ದು ಹತ್ತು ಗಂಟೆ ಒಳಗಂದ್ರೆ ಎಲ್ಲಾರು ಸ್ಕೂಲಿಗೆ ಹೋಗೋರು ಕೆಲ್ಸಕ್ಕೆ ಹೋಗೋರಲ್ಲಾ ಈ ಕಾರ್ಣಕ್ಕೆ ಮಕ್ಳಿಗೆ ಬೆಳಗ್ಗೆ ಒಂದೊಂದು ಟೈಮ್ದಾಗ ಶಾಮ್ಗಿ ಉಪ್ಪಿಟ್ಟು ಮತ್ತು ಉಪ್ಪಿಟ್ಟು ಅವ್ಲಕ್ಕಿ ಮಾಡ್ಕೊಟ್ಟರ್ತಿನಿ ಒಂದೊಂದು ಡೆ ಒಂದೊಂದಿನ ಒಂದೊಂದು ಥರ ಅಡ್ಗಿ ಅಂತ್ರ ಬೆಳಗ್ಗೆ ಚಪಾತಿ ಅನ್ನ ಸಾಂಬಾರು ಪಲ್ಲೆ ಯಾವುದಾರು ಒಂದು ಥರ ಚಟ್ನಿ ಮಾಡ್ಕೊಡ್ತೀನಿ ಡಬ್ಬಿ ಹುಡ್ಗುರ್ಗ ಮಧ್ಯಾಹ್ನ ಟೈಮ ಅಲ್ಲೀ ಇದು ತ್ ಲಂಚ್ ಬ್ರೇಕಿಗೆ ಒಂದು ಸೊಲ್ಪೊತ್ತು ಟೈಮ್ ಬಿಡ್ತರಂತ ಹೀಗಾಗೆ ಅಲ್ಲಿ ಬಿಸಿ ಊಟ ಬರ್ತೈತ್ಲ ಅಲ್ಲಿ ಬಿಸಿ ಊಟ ಮಾಡ್ತಾರೆ ಆ ಕಾರಣದಿಂದ ಅವ್ರ್ಗ್ ಜಾಸ್ತಿ ಟ್ವೆಲ್ ಟರ್ಟಿಗೊಂದು ಸ್ವಲ್ಪ ಬ್ರೇಕ್ ಟೈಮ್ ಇರ್ತೈತಲ್ಲ ಹದಿನೈದು ನಿಮಿಷ ಅಂತ ಆ ಟೈಮ್ದಾಗ ಅವರು ಮಮ್ಮಿ ನಂಗೆ ಏನಾರ ಕಟ್ ಕಟ್ ಅಂತ್ರಲ್ಲ ಆ ಟೈಮ್ದಾಗ್ ನಾ ಹೀಗಾಗಿ ಏನರ ಅವಲಕ್ಕಿ ಪೇಪರ್ ಅವಲಕ್ಕಿ ಹಿಂಗೆ ಮಾಡಿ ಇಟ್ಟಿರ್ತೀನಿ ಡಬ್ಬಿ ಒಳಗೆ ಹಾಕಿ ಕಳ್ಸಿರ್ತೀನಿ ಯವಾಗರು ಮತ್ತು ಚಪಾತಿರ್ ಹಿಂಗೆ ಮಾಡಿ ಕಟ್ಟುದು ನಮ್ಮನಿಯವ್ರ್ಗಂತ್ರು ಕಂಪಲ್ಸರಿ ಬೇಕಾ ಎರಡು ಚಪಾತಿ ಪಲ್ಲೇ ಅನ್ನ ಸಾಂಬರ್ ಕಟ್ಲೆ ಬೇಕೇ ಬೇಕು ಮತ್ತು ಹಬ್ಬು ಮ್ಯಾಗ ಅಂತ್ರು ಫುಲ್ ಐಟಮ್ಸ್ ನಾವ್ ಮಾಡುದ ದೀಪಾಳಿ ಗಣಪತಿ ಹಬ್ಬ ಅವಾಗಂತ್ರ ಫುಲ್ ಅಡ್ಗಿ ಮಾಡುದ ನಮ್ಮದೆ ಜವಾಬ್ದಾರಿ ಇರ್ತೈತೆ ಮನ್ಯಾಗ್ನವ್ರ್ದು ಹೆಣ್ಣು ಮಕ್ಳದ ಅವಾಗಂತ್ರ ಮಂದಿನ ಕರಸ್ತೀವಿ ಇವ ಅಡ್ಗಿದ ಹ್ಞೂ ಯಾರೋ ಹೊರ್ಗಿನವ್ರು ಬಂದೋರ್ಗ್ ಅಡ್ಗಿ ಆರ್ಡ್ರ್ ಕೊಟ್ಬಿಡ್ತೀವಿ ನಾವು ಹಿಂಗೆ ಇಷ್ಟ್ ಜನ ಬರ್ತಾರ ನಮ್ಮ ಹಬ್ಬ ಮ್ಯಾಗ ಮತ್ತು ಉಡಿ ತುಂಬಿದಿರ್ತೈತಲ್ಲ ಹೆಣ್ಮಕ್ಳಗಾದ ಹೆಣ್ಮಕ್ಕಳುಗೂನು ಇದಾಗ್ತೈತಿ ಅಂತ ಆ ಟೈಮ್ದಾಗ ಮಾತ್ರ ನಮ್ಗ ರೆಸ್ಟ್ ಇರ್ತೈತೆ ಅಡ್ಗಿದ ಆಗ್ ಅವ್ರು ಬಂದಾಗ ಅವ್ರ್ಗ ಇದ ಬಜ್ಜಿ ಶ್ಯಾಂಡ್ಗಿ ಹಪ್ಳ ಕೋಸಂಬರಿ ಅನ್ನ ಸಾಂಬರು ಇವ್ನೆಲ್ಲ ಮಾಡಕ್ಕೆ ಹೇಳ್ತೀವಿ ಈಗ ನಮ್ಗ ಇಷ್ಟವಾದ ನನಗೆ ಇಷ್ಟವಾದದಂದ್ರ ಅನ್ನ ಸಾಂಬರು ಭಾಳ ಇಷ್ಟ ಆಗ್ತೈತಿ ಮನಿಗೆ ಡೇಲಿ ಅಲ್ಲಿ ಹೊರಗಡೆ ಹೋದ್ರ ಅಡಿಗೆ ಬಗ್ಗೆ ಅಂದ್ರ ಹೋಟೆಲಿಗೆ ಹೋದ್ರ ಮಸಾಲೆ ದೋಸೆ ಹೇಳ್ತೀನಿ ನನಗೆ ಭಾಳ ಇಷ್ಟ ಆಗ್ತೈತ್ ನನ್ಗ ಅದು ಒಂದು ಇವತ್ತು ನನ್ನ ಮಕ್ಳಿಗೆ ನಾನು ಮನ್ಯಾಗ ಟಿಫಿನ್ ಏನು ಬ್ಯಾ ಹೊರಗೆ ಬಂದಿದ್ದೀವಿ ಇವತ್ತ ಜನ್ವರಿ ಇಪ್ಪತ್ತಾರಲ್ಲ ಆ ಕಾರ್ಣಕ್ಕ ಮನಿಗಿಲ್ಲೆ ಟಿಫಿನ್ ಮಾಡಿದು ಇಲ್ಲ ಲೇಟ್ ಆಗ್ತೈತಿ ಅಂತ ಹುಡ್ಗಿಗೆ ಸ್ಕೂಲಿಗೆ ಲೇಟ್ ಆಗ್ತದಂತ ಆ ಟೈಮಿಗೆ ನಮ್ಮನಿಯವ್ರ್ಗ ನಾನು ಹೇಳಿದ್ನೇ ಇವತ್ತು ಬೇಡ ಟಿಫಿನ ಇಲ್ಲೆ ಉ ಇದಕ್ಕೆ ಮಾಡಿ ಹೋಗುನ್ ನಾವು ಹೋಟೆಲ್ನಾಗ ತಿಂದು ಹೋಗಣ ಅಂದೆ ಅದಕ್ಕೆ ಎಲ್ಲಾರ್ಗು ಪುರಿ ತಿನ್ಸಿದೆ ಪುರಿ ತಿಂದ್ರ ಪುರಿ ತಿಂದು ಎಲ್ಲಾರು ಹೋದ್ರು ಮನಿಗೆ ತಮ್ಮ ತಮ್ಮ ಕೆಲ್ಸಕ್ಕೆ ಹೋದ್ರ ಹಾಂಗ ಮನ್ಯಾಗ ಅಡ್ಗಿದ ಅನ್ನ ಸಾಂಬರು ಮಾಡಿಟ್ಟೆ ಆಗ ನಮ್ಮನಿಯವ್ರು ಚಲೋ ಆತು ಬಿಡು ಇಷ್ಟ ಅನ್ನ ಸಾಂಬರು ನಂಗೆ ಇದೆ ಇಷ್ಟ ಆಕೈತಿ ದಿನ್ನ ಇನ್ನ ಅರ್ಜೆಂಟ್ನ್ಯಾಗ್ ಏನು ಮಾಡೋಕು ಹೋಗಬೇಡ ಜಾಸ್ತಿ ಅನ್ನ ಸಾರು ಮಾಡಿ ಇಡ ಲೇಟ್ ಅದು ಟೈಮ್ದಾಗ ಅದು ಭಾಳ ಇಷ್ಟ ನಂಗೆ ಆಕೈತಿ ಅಂತಾರ ಅದ್ರಾಗ ಟಮಾಟಿ ಸಾರು ಅಂದ್ರ ನನ್ನ ಸಣ್ಣ ಮಗ್ಳಿಗ ಅದು ಭಾಳ ಇಷ್ಟ ಆಕ್ತೈತ್ರಿ ನಾ ಮಾಡಿದ್ದರಗ ಅದು ಹೇಗಂದ್ರ ಈ ಸೊಲ್ಪ ಎಣ್ಣೆ ಹಾಕಿ ಸಾಸ್ವಿ ಜೀರ್ಗಿ ಅದು ಬೇವು ಮಟ ಚಂದ ಉಪ್ಪಾಕಿ ಸಣ್ಣಕ್ಕೆ ಹೆಚ್ಚಿ ಉಪ್ಪು ಹಾಕಿ ಬೆಸ್ಕೊಬಕ ಒಟ್ಟ ಹೋಳಿಲ್ಲಾಂಗ ಮಾಡ್ತೆ ನಾನು ಹೋಳಿಲ್ಲಗ ಒಟ್ಟ ಇರ್ಬಾಡ್ದ ಅಟ್ಟು ಕರಗಿರ್ಬೇಕು ಅದಕ್ಕೆ ಕರಗಿದ ಮೇಲೆ ಅದಕ್ಕೆ ಸಾಂಬರು ಮಸಾಲ ಮತ್ತು ಉಪ್ಪು ಖಾರ ಹಾಕಿ ಚಲೋತಾಗ ಹಾಕಿ ಕುದ್ಸಿದ್ರೆ ಮಸ್ತು ಆಗ್ತದ ಸಾರು ಅದ್ರಕ ನಮ್ಗ ಬಿಸಿ ಅನ್ನ ಇರ್ಬೇಕಂತಾರ ಹುಡುಗರು ಮತ್ತು ಭಾಳ ಇಷ್ಟ ಆಗೈತ ನಮ್ಮನಿಯವ್ರ್ಗ ಅಂದ್ರ ತಾಲಿಪಟ್ಟಂದ್ರ ಭಾಳ ಇಷ್ಟ ತಾಲಿಪಟ್ಟು ಒಳಗೆ ಐಟಮ್ಸ್ ಅಂದ್ರೆ ಇದು ಅದಕ್ಕೆ ಎಲ್ಲಾ ಥರ ಗೋದಿ ಹಿಟ್ಟು ಸೊಲ್ಪ ಜ್ವಾಳದ ಹಿಟ್ಟು ಇವ ಕಡ್ಲಿ ಹಿಟ್ಟು ಸೊಲ್ಪ ಹಾಕಿ ಅದಕ್ಕೆ ಹಸಿ ಖಾರ ರುಬ್ಬಿ ಹಾಕಿರ ಭಾಳ ಇಷ್ಟ ಅಲ್ಲಾ ರುಬ್ಬು ಹಸಿ ಖಾರ ಮತ್ತಂದ್ರೆ ಮೆಣ್ಸಿನ ಕಾಯಿ ಅಲ್ಲಾ ಬೆಳ್ಳುಳ್ಳಿ ಜೀರ್ಗಿ ಕೋತಂಬರಿ ಕರಿಬೇವು ಎಲ್ಲಾ ರೀತಿ ತುಮ್ ಅದನ್ನ ರುಬ್ಬಿ ಹಾಕಿದ್ರೆ ರುಬ್ಬಿ ಹಾಕಿ ನಾವು ಹಿಟ್ನ ಕಲ್ಸ್ಬೇಕು ಆದ್ರ ಉಳ್ಳಾಗಡ್ಡಿನು ಹುಡುಗರಿಗು ಬಾಯ್ಗೆ ಬರುದಿಲ್ಲ ಆ ಕಾರಣದಿಂದ ಯಾರಿಗೂ ಏನು ಅನ್ಸಲ್ಲದ ಯಾರಿಗೂ ಅನ್ಸಲ ಬಾಯಿಗೂ ಬರುದಿಲ್ಲ ಆದ್ದರಿಂದ ಮಾಡಿ ಕೊಟ್ರ ಭಾಳ ಇಷ್ಟಪಡ್ತಾರೆ ಇಷ್ಟಪಡ್ತಾರೆ

ಇಷ್ಟಪಡ್ತಾರೆ ಮತ್ತು ಇದು ಇದು ಮತ್ತು ನಾ ಮಾಡುದ್ರಾಗ ಭಾಳ್ ಇಷ್ಟ ಅಂದ್ರ ಈವ್ನಿಂಗ್ ಟೈಮ್ದಾಗ ಹುಡುಗುರ್ಗೆ ಅಂದ್ರ ಇದಾಗ್ತೈತೆ ಇದು ಏನಂದ್ರ ಪರೋಟ ಆಲು ಪರೋಟ ಅದು ಭಾಳ ಇಷ್ಟ ಆಗ್ತೈತಿ ನನಗೂ ಇಷ್ಟ ಆಗ್ತೈತ ಅದ ಮಾಡುದಂದ್ರ ಹೇಗಂದ್ರ ಆಲು ಇದು ಆಲು ಪರೋಟ ಅಂದ್ರ ನಿಮ್ಗ ಗೊತ್ತಿರ್ಬೋದು ಅದಕ್ಕೆ ಆಲುಗಡ್ಡಿ ಕುದಿಸಿ ಚಂತಗ ಮೆತ್ತಗ ಸ್ಮ್ಯಾಷ್ ಮಾಡಿ ಅದ್ರಲ್ಲಿ ಹುಡ್ಗುರ್ಗ ಉಳ್ಳಾಗಡಿ ಬಂದ್ರ ಇಷ್ಟ ಆಗಲ್ಲ ಒಬ್ರೊಬ್ರಿಗೆ ಕೆಲವರಿಗೆ ನನ್ನ ಸಣ್ಣ ಮಗ್ಳಿಗೆ ಉಳ್ಳಾಗಡಿ ಬಂದ್ರೆ ಇಷ್ಟ ಆಗಲ್ಲ ದೊಡ್ಡ ಮಗಳಿಗೂ ಇಷ್ಟ ಆಗುತ್ತೆ ಆದ್ರೆ ಆ ಕಾರಣದಿಂದ ಅವ್ರ್ಗ ಇವ್ರ ಇಷ್ಟ ಅನ್ನೊ ಕಾರಣಕ್ಕಿಂತ ಅದಕ್ಕೆ ನಾನು ಏನು ಮಾಡ್ತೀನಿ ರುಬ್ಬುವಗೆ ಉಳ್ಳಾಗಡ್ಡಿ ಕೊತ್ತಂಬರಿ ಮೆಣ್ಸಿನ ಕಾಯಿ ಇವೆಲ್ಲಾ ಐಟಮ್ಸ ಅಲ್ಲಾ ಬೆಳ್ಳುಳಿ ಎಲ್ಲ ಹಾಕಿ ರುಬ್ಬಿ ರುಬ್ಬಿ ಅದ್ರಗ ಹಾಕಿ ಮಿಕ್ಸ್ ಮಾಡ್ತೀನಿ ಒಂದೆರಡು ಆಲುಗಡ್ಡೆ ಸಿಪ್ಪೆ ಸುಲುದ ಅರ್ಕೆ ಸ್ಮ್ಯಾಷ್ ಮಾಡಿ ಅಷ್ಟೂ ಕಲಿಸಿ ಮತ್ತು ಗೋದಿ ಹಿಟ್ಟು ಚಾಟ್ ಮಸಾಲೆ ಹಾಕಿ ಎಲ್ಲಾ ಕಲಿಸಿ ಚಂತಗ ಹೋಳ್ಗಿ ಪ್ಲೇಟ್ ಇರ್ತೈತಲ್ಲಾ ಅದ್ರ ಮ್ಯಾಲ ಹಾಕಿ ಲಟ್ಟಿಸಿ ಕೊಟ್ನಂದ್ರ ಭಾಳ ಚಲೋ ಆಗ್ತೈತಿ ಅದ ಅದು ಇಷ್ಟಪಡ್ತಾರೆ ಸ್ವೀಟ್ನಾಗ ಅಂದ್ರ ನನ್ಗೆ ಭಾಳ ಅಂದ್ರ ನನಗೆ ಇಷ್ಟ ಆಗುದಂದ್ರೆ ಜಾಮೂನ್ ಅದ ಯಾವಾಗಲೂ ಮಾಡ್ತೀನಿ ಬಡ್ಡೆ ಯಾರ್ದ ನನ್ನ ಮಕ್ಳು ಬಡ್ಡೆ ಇತ್ತಂದ್ರೆ ಅದು ಮಾಡ್ತೇನೆ ನಾನು ಬರ್ಡೆ ಟೈಮ್ನಾಗ ಮಾಡ್ದಿರ ಅದು ಹೇಗಂದ್ರ ಸೊ ಬ ಇದು ಜಾಮೂನ್ ಪ್ಯಾಕೆಟ್ ತರ್ತೇನೆ ನಮ್ಗ ಒಂದು ಸೊಲ್ಪದಕ ಇದು ತರಿಸಿ ಇರ್ತೀನಿ ಮೈದಾ ಹಿಟ್ಟು ಮೈದಾ ಹಿಟ್ಟು ಸೇರಿಸಿ ಸ್ವಲ್ಪ ಕಲಿಸಿ ಇಡ್ತೀನಿ ಗಟ್ಟಿಯಗ ಮೆದು ಅಷ್ಟು ಒತ್ತುನು ಇದು ಗಡಸ್ರಾಗುನು ನಾದುದಿಲ್ಲ ಅಷ್ಟು ಮೆದುವಾಗ ನಾದಿಟ್ಟು ಸೊಲ್ಪತ್ತು ಬಿಡ್ತೀನಿ ನಾದಾಕ ನೆನ್ಯಕ್ಕೆ ಬಿಟ್ಟು ಈ ಸೈಡ ಸಕ್ರಿ ಪಾಕ ಮತ್ತು ಸಕ್ರಿ ಪಾಕ ಮತ್ತು ಸ್ವಲ್ಪ ಏಲಕ್ಕಿ ಪೌಡರ ಹಾಕಿ ಅದನ್ನ ಚಲೋ ಸಣ್ಣ ಇಟ್ಟಿ ಕುದಿಸಿ ಒಂದೆಳೆ ಪಾಕ ಬರ್ತದಲ್ಲಾ ಅದಷ್ಟ ಸಾಕು ಅಂತಾರ ಹಂಗಂದ್ರೆ ನಂಗೆ ಹಳೆ ಅಡ್ಗಿ ಒಳಗೆ ಪಾಕ ಅಂದ್ಮೇಲೆ ಅದನ್ನ ಹಿಟ್ಟು ಐತಲ್ಲ ರೌಂಡ್ ರೌಂಡ್ ಉಂಡೆ ಥರ ಮಾಡ್ತೀನಿ ಅಷ್ಟು ಒತ್ತುದೆ ಇಲ್ಲ ಹಂಗೆ ಸ್ಮ್ಯಾಷ್ ಮಾಡಿ ಚಂತಗೆ ರೌಂಡ್ಗ ಮಾಡಿ ಬಾಲ್ಗತ್ ಮಾಡ್ಕೊಂಡು ಸಣ್ಣ ಸಣ್ಣ ಉಂಡೆ ಉಂಡಿಯೆಲ್ಲ ಕರ್ದ ಮೇಲೆ ಉಬ್ಬಿ ಬಿಡ್ತಾವು ಉಬ್ಬಿದ ಮೇಲೆ ಇದ ಪಾಕದಾಗ ಬಿಟ್ಟ ಮೇಲೆ ಹಿಂಗೆ ದಪ್ಪ ದಪ್ಪ ಉಂಡೆ ಆಗುತ್ತೆ ಉಂಡೆ ಆತ ಅದು ಭಾಳ ಇಷ್ಟವಾಗುತ್ತೆ ನನಗೆ ನನಗೆ ಅಡ್ಗಿದ್ ಹವ್ಯಾಸ ಅಂದ್ರ ನಮ್ಮಪ್ಪನಿಂದ ಕಾರಣ ಯಾಕಂದ್ ನಮ್ಮವ ಅಪ್ಪ ಹೋಟೆಲ್ ನಟರಾಜ್ ಹೋಟೆಲ್ನಲ್ಲಿ ಅಡು ಅಡಿಗೆ ಮಾಡುತಿದ್ದರು ಆ ಕಾರಣದಿಂದ ನಂಗೆ ಆ ಅಡ್ಗೆ ಹಾಬಿಸ್ ಭಾಳ ಇಷ್ಟ ಆಗ್ತಿತ್ತು ಅವ್ರು ಅಡಿಗೆ ಮಾಡುದಂದ್ರ ಭಾಳ ಇಷ್ಟ ಆಕ್ತಿತ್ತ ಅದರಿಂದ ನನಗೂ ಅಡ್ಗಿದ ಭಾಳ ಹವ್ಯಾಸಿತ್ತ ಹೀಗಾಗಿ ಮನ್ಯಾಗ ನನ್ನ ಯಾರರ ಅಡ್ಗಿ ಹೇಳಿದ್ರ ನಾ ಮಾಡಾಕ್ತೀನಿ ನಿಮ್ಮ ಬಾ ಇದು ಏನಾರ ಮಾಡಂದ್ರ ಚುರ್ಮರಿ ಭಾಳ ಮಾಡಂತರ ನಂಗೆ ಮನ್ಯಾಗ ಎಲ್ಲರು ಚಲೋ ಮಾಡ್ತೀನಿ ಗಿರ್ಮಿಟ್ ಮಾಡಿ ಮಾಡಿ ಅಂತಾರ ಅದಕ್ಕೆ ಟಮಾಟಿ ಇದ್ದ ಗಿರ್ಮಿಟ್ ಮಾಡ್ತೀವಿ ಮನ್ಯಾಗ ಭಾಳ ಇಷ್ಟ ಆಗ್ತೈತ ನನಗಂದ್ರೆ ಪಂಚಪ್ರಾಣ ಅಂದ್ರೆ ಜಾಮೂನ್ ಭಾಳ ಇಷ್ಟ ಆಗ್ತೈತ ನನ್ನ ಮಗಳಿಗೆ ಅಂತ್ರು ಭಾಳ ಇಷ್ಟ ಆಗ್ತೈತ ಅದೇನಿಲ್ಲ ಮ್ಯಾಗಿ ಮಾಡಿದ್ರಂತ್ರು ತಿಂದಿದ್ದು ಸ್ಕೂಲ್ಗೆ ಡಬ್ಬಿ ಕಟ್ತೀನಿ ಅದು ಟೇಸ್ಟ್ ಅನಸ್ತೈತ ಹಾಗೇನಿಲ್ಲ ಮತ್ತು ನಮ್ಗ ಒಂದು ಗೋಬಿನು ಹೊರಗಿನ ಸೈಡ್ ನಾವು ಥರಕ್ ಹೋಗುದಿಲ್ಲಾ ಅದ್ರ ಬದ್ಲಿ ಮನಿಯೊಳಗೆ ಗೋಬಿ ಮಾಡ್ತೇವೆ ನಾವು ಜಾಸ್ತಿ ಈಗ ನಮ್ಮನಿ ಅವ್ರ್ಗ ಹೊರ್ಗಿನ ಐಟಮ್ ಅಂದ್ರ ಹುಡುಗುರ್ಗ ಕೊಡಾಕೆ ಹೊಗಬೇಡ ಹೊಟ್ಟಿ ಕೆಡ್ತೈತಿ ಹಂಗೆ ಹಿಂಗೆ ಅನ್ನು ಕಾರ್ಣಕ್ಕೆ ನಾನು ಮನ್ಯಾಗ ಗೋಬಿ ಮಸಾಲೆ ತಗೊಂಡು ಮತ್ತು ಗೋಬಿ ಮನ್ಯಾಗ ಮಾಡಕತ್ತೀನಿ ಪಾನಿಪೂರಿದ ಆ ಎಣ್ಣೆ ಕರ್ದಿರ್ತರ ಅನ್ನು ಕಾರಣಕ್ಕೆ ಮನ್ಯಾಗ ಮಾಡ್ಕೊಡ್ತೀನಿ ಅದಕ್ಕೆ ಇದು ಹುಂಚೆನ್ ನೀರ ಅದನ್ನ ಮತ್ತು ಅದಕ್ಕೆ ಕೋತಂಬರಿ ಹುಳಿ ಬೆಲ್ಲ ಹಾಕ್ತೀನಿ ಮತ್ತು ಇತಕ ಇನ್ನೊಂದು ಖಾರ ಕಟ್ಟ ಮಿಟ್ಟ ಪಾನಿ ಅಂತರಲ್ಲಾ ಆ ಕಾರ್ಣಕ್ಕೆ ಕಟ್ಟ ಅಂದ್ರ ಅದಕ್ಕೆ ಹಸಿಮಣ್ಸಿನ ಕಾಯಿ ಕೋತಂಬರಿ ಹಾಕ್ತೀನಿ ಹಾಕಿ ನೀರು ಮಾಡ್ತೀನಿ ಆಲುಗಡ್ಡಿ ಆಲುಗಡ್ಡಿ ವಟಾಣಿ ಬಟಾಣಿ ಹಸಿ ಬಟಾಣಿ ಈರುಳ್ಳಿ ಅಷ್ಟು ಕಲ್ಸ್ಕೊಂಡು ಇದು ಮಾಡ್ತೀನಿ ಕಲ್ಸ್ಕೊಂಡು ಅದನ್ನ ಅಷ್ಟು ಹುಡುಗರು ಪಾನಿಪೂರಿದ ರೆಡಿಮೇಡ್ ತರ್ಕಂದ್ ಪೂರಿ ಮನೆಗೆ ಬಂದ ಅಷ್ಟ ಕರಿತೀನಿ ಮನೆಗೆ ಬಂದು ಅದ್ನ್ ಕರದ್ಯಂದ್ರ ಅದ್ನೆಲ್ಲಾರಿಗು ಅದನ್ನ ಒನ್ ಟೈಪ ಇದು ಕೈ ಹಾಕಿ ಹಿಂಗೆ ಕ್ ಕ್ ತೂತು ಮಾಡಿ ಅದಕ್ಕೆಲ್ಲ ಎಲ್ಲಾ ಐಟಮ್ಸ್ ಹಾಕಿ ನೀರ್ನಗ ಎದ್ ಕೊಟ್ರೆ ಹುಡುಗುರ್ಗ ಭಾಳ ಇಷ್ಟಪಡ್ತಾರೆ ಈವ್ನಿಂಗ್ ಟೈಮು ಜಾಸ್ತಿ ಈಗ ಹೊರಗಿನ ಐಟಮ್ ಹುಡ್ಗುರ್ಗ ಸರಿ ಆಗುದಿಲ್ಲ ಅಂತಂತ್ರಲ ಆ ಕಾರ್ಣಕ್ಕೆ ನಾ ಮನ್ಯಾಗ ಎಲ್ಲಾ ಇಷ್ಟಪಡತಿನಿ ಅದ್ರ ಮೊದಲು ಅಪ್ಪ ಅಮ್ಮ ಮನ್ಯಾಗ ಜಾಸ್ತಿ ಅಡ್ಗಿ ಮಾಡ್ತಿಲ್ಲ ಈಗೀಗ ಮಾಡ್ಲಿಕತ್ತೀನಿ ಎಲ್ಲಾ ಈ ರೀತಿ ಆದ್ರ ಅಡ್ಗಿ ಒಳಗೆ ಹವ್ಯಾಸ ಹೊಂದಿದೆ ಈ ಸರ್ತಿ